ಹಲೋ ಹ್ಞೂ ಏನಕ್ಕ ಹೆಂಗಿದ್ಯಾ ಅಕ್ಕ ಹ್ಞೂ ನಾನು ಚೆನ್ನಾಗಿದ್ದೀನಕ್ಕ ಹ್ಞೂ ಇವಾಗೇನೋ ಪರವಾಗಿಲ್ಲಕ್ಕ ಹ್ಞೂ ಫಸ್ಟಿಂದ ತುಂಬ ಕಷ್ಟ ಅಕ್ಕ ಈ ಹದ್ನೆಂಟು ವರ್ಷಕ್ಕ ತುಂಬ ಕಷ್ಟಪಟ್ಟಿದ್ದೀನಿ ಅಕ್ಕ ಹ್ಞೂ ಈ ಎರ್ಡು ವರ್ಷ ಸ್ವಲ್ಪ ಪರವಾಗಿಲ್ಲ ಹ್ಞೂ ಕೆಲಸಗಳು ಸ್ವಲ್ಪ ಕಡಿಮೆ ಅತ್ತೆಯೂ ಇಲ್ಲ ಅತ್ತೆ ಬೈಯ್ಯೋರು ಇಲ್ಲ ಹ್ಞೂ ಹ್ಞೂ ಹಾಂ ಇವಾಗ ಸ್ವಲ್ಪ ಕೆಲಸ ಕಮ್ಮಿ ಅಕ್ಕ ಆವಾಗಿಂದ ತುಂಬ ಕಷ್ಟಪಟ್ಟಿದ್ದೀನಿ ನಾನು ತಾಯಿ ಮನೆಗಿದ್ದಾಗ ಹ್ಞೂ ತೋಟದ ಕೆಲಸಕ್ಕೋಗಿದ್ದೀನಿ ಗಾರೆ ಕೆಲಸಕ್ಕೋಗಿದ್ದೀನಿ ಮೋರಿ ಕೆಲಸಕ್ಕೋಗಿದ್ದೀನಿ ಎಲ್ಲ ಕೆಲಸನೂ ಮಾಡಿದ್ದೀನಕ್ಕ ನಾನು ಏನು ಮಾಡೋದಕ್ಕ ಅಪ್ಪನೂ ಅಪ್ಪ ಇಲ್ಲ ಚಿಕ್ಕ ವಯಸ್ಸಾಗೆ ತೀರಿಬಿಟ್ರು ನಮ್ಮಮ್ಮ ಒಬ್ಬಳೇ ನಾವು ನಾಲ್ಕು ಜನ ಮಕ್ಕಳು ನಮ್ಮಮ್ಮನೊಬ್ಬಳನ್ನೇ ಹೆಂಗೆ ಸಾಕೋದು ನಾನು ನಮ್ಮಕ್ಕ ನಮ್ಮಮ್ಮ ಮೂರು ಜನ ಕೆಲ್ಸಕ್ಕೋಗೋದು ಹ್ಞೂ ಗಾರೆ ಕೆಲಸಕ್ಕೋಗಿದ್ದೆ ಅಕ್ಕ ನಾನು ಹ್ಞೂ ನಮ್ಮಮ್ಮ ಜೊತೆಗೆ ಇಬ್ಬರೂ ಹೋಗ್ಬಿಡೋದು ತಮ್ಮನ್ನ ಇಬ್ಬರು ಅವ್ರನ್ನ ಸ್ಕೂಲ್ಗಾಕಿದ್ದೆ ಅವ್ರನ್ನ ಬೆಳಗ್ಗೆ ಎಂಟುವರೆಗೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಸ್ಕೂಲಲ್ಲಿ ನಾವು ಕೆಲಸಕ್ಕೋಗೋದು ಬೆಳಗ್ಗೆ ಐದು ಗಂಟೆಗೆ ಎದ್ದು ಅಡುಗೆ ಮಾಡಿ ಮನೆ ಬಾಗಿಲು ಗುಡಿಸು ಪಾತ್ರೆ ತೊಳೆದು ಬಟ್ಟೆ ಒಗೆದು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ರನ್ನ ರೆಡಿ ಮಾಡಿ ನಾವು ರೆಡಿಯಾಗಿ ಆಮೇಲೆ ಹೋಗೋದು ಕೆಲ್ಸಕ್ಕೆ ಅವ್ರನ್ನ ಹಂಗೆ ಸ್ಕೂಲಲ್ಲಿ ಬಿಟ್ಬಿಟ್ಟು ಆಮೇಲೆ ನಾವು ಕೆಲ್ಸಕ್ಕೋಗೋದು ಆಮೇಲೆ ಒಂದೆರ್ಡು ಮೂರು ವರ್ಷ ಹಂಗೆ ಗಾರೆ ಕೆಲಸಕ್ಕೋದೆ ಆಮೇಲೆ ನಮ್ಮಮ್ಮ ನಮ್ಮಕ್ಕಂಗೆ ಮದುವೆ ಮಾಡ್ಬಿಡೋಣ ಅಂತ ನಮ್ಮಕ್ಕನಿಗೆ ಮದುವೆಯಾಯಿತು ಮದುವೆಯಾಗಿ ನಾನು ಒಂದು ಒಂದು ವರ್ಷ ತೋಟದ ಕೆಲಸಕ್ಕೋದೆ ತೋಟದ ಕೆಲಸಕ್ಕೋಗಿ ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲಕ್ಕ ಏನು ಮಾಡೋದು ಅಕ್ಕನಿಗೂ ಮದುವೆಯಾಯ್ತು ತಮ್ಮನವರು ಚಿಕ್ಕ ಚಿಕ್ಕವರು ನಮ್ಮಮ್ಮ ಗಾರೆ ಕೆಲಸಕ್ಕೆ ನಾನು ತೋಟದ ಕೆಲ್ಸಕ್ಕೆ ಆಮೇಲೆ ನಮ್ಮಜ್ಜಿ ಸ್ವಲ್ಪ ನಮಗೆ ನೋಡ್ಕೊಂಡ್ರಕ್ಕ ಹ್ಞೂ ನಮ್ಮಜ್ಜಿ ಸ್ವಲ್ಪ ಎಲ್ಪ್ ಮಾಡಿದ್ರು ನಮ್ಮಜ್ಜಿ ಇಲ್ಲಾಂದ್ರೆ ನಾವು ಇರೋದಿಲ್ಲಕ್ಕ ಹ್ಞೂ ನಮ್ಮಜ್ಜಿ ಸ್ವಲ್ಪ ಎಲ್ಪ್ ಮಾಡಿದ್ರು ನಮಗೆ ಹ್ಞೂ ಆಮೇಲೆ ತೋಟದ ಕೆಲಸಕ್ಕೋದೆ ಅದು ಒಂದೆರ್ಡು ದಿವಸ ಮಾಡಿದೆ ಆಮೇಲೆ ಇದೆಲ್ಲ ಸೆಟ್ಟಾಗಲ್ಲ ಅಂದ್ಬಿಟ್ಟು ಗಾರೆ ಕೆಲಸಕ್ಕೋದೆ ಹ್ಞೂ ಹಾಂ ಆಮೇಲೆ ಗಾರೆ ಕೆಲಸ ರೂಮಿನ ಗಾರೆ ಕೆಲಸ ತೋಟದ ಕೆಲಸ ಎಲ್ಲ ನನಗೆ ಸೆಟ್ಟಾಗಿಲ್ಲ ಆಮೇಲೆ ಪಕ್ಕದ ಮನೆಯವ್ರು ಅಂಕಲ್ ಹೇಳಿದ್ರು ಇದೆಲ್ಲ ಬೇಡಮ್ಮ ನೀನು ಟೈಲರಿಂಗ್ ಹೋಗ್ಬಿಡು ಹ್ಞೂ ಟೈಲರಿಂಗ್ ಕಲಿಸ್ಕೊಂಡೆ ಅಕ್ಕ ನಾನು ಅದೊಂದು ವರ್ಷ ಟ್ರೈನಿಂಗೋದೆ ಗೌರ್ಮೆಂಟಲ್ಲಿ ನನಗೆ ಸರ್ಟಿಫಿಕೇಟ್ ಕೊಟ್ಟರು ಮಿಷಿನ್ ಅರ್ಜಿ ಮಾಡೋಣ ಅಂದ್ಕೊಂಡಿದ್ದೆ ಆಮೇಲೆ ಮದುವೆ ಸೆಟ್ಟಾಯಿತು ಮದುವೆ ಮಾಡಿಕೊಂಡೆ ನನಗೆ ಮಿಷಿನ್ ಕೊಟ್ಟಿಲ್ಲ ಹ್ಞೂ ಆಮೇಲೆ ಇಲ್ಲಿಗೆ ಬಂದು ನಾನು ಬೇರೆ ಮಿಷಿನ್ ಈಸ್ಕೊಂಡೆ ಹ್ಞೂ ಬೇರೆ ಮಿಷಿನ್ ಈಸ್ಕೊಂಡೆ ಇವಾಗ ಹೊಲಿತೀನಕ್ಕ ನಾನು ಹ್ಞೂ ಅಕ್ಕಪಕ್ಕ ಇರೋರೆಲ್ಲ ಕೊಡ್ತಾರೆ ಹೊಲಿತೀನಿ ಹ್ಞೂ ಹೊಲಿತೀನಿ ಅದೂ ಪರವಾಗಿಲ್ಲ ಅಕ್ಕ ಏನೋ ಒಂದು ಇನ್ನೂರು ರೂಪಾಯಿ ಒಂದು ಬ್ಲೌಸ್ಗೆ ಒಂದು ದಿನಕ್ಕೆ ಒಂದು ಹೊಲೆದ್ರೆ ಸಾಕು ಹ್ಞೂ ಇಲ್ಲಿ ಏನಕ್ಕ ಕಷ್ಟ ಅಂತ ಒಂದು ರೂಪಾಯಿ ಕೇಳಿದ್ರೆ ಯಾರೂ ಕೊಡಲ್ಲ ಅದಕ್ಕೆ ನಾನು ಇದೊಂದು ಮಾಡೋಣ ಅಂದ್ಬಿಟ್ಟು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಆ ಮಿಷಿನ್ ಬೇರೆ ಸರಿ ಇಲ್ಲ ಅಕ್ಕ ಒಂದ್ವಾರ ಚೆನ್ನಾಗಿದ್ರೆ ಒಂದ್ವಾರ ಚೆನ್ನಾಗಿರಲ್ಲ ಹ್ಞೂ ಸೂಜಿ ಒಡೆದೋಗೋದು ದಾರ ಕಟ್ಟಾಗೋದು ಈ ಕೆಲಸ ಕೊಡ್ತೈತೆ ಮಿಷಿನ್ನು ಅದು ಚೇಂಜ್ ಮಾಡೋಣ ಅಂತ ನನ್ನ ಕೈಯ್ಯಾಗಾಗಲ್ಲಕ್ಕ ಏನೋ ಇವಾಗ ಮಿಷಿನ್ ಕೇಳಿದ್ರೆ ಹದ್ನೈದು ಸಾವಿರ ಹದ್ನಾರು ಸಾವಿರ ಅಂಥೇಳ್ತಾರೆ ಚಿಕ್ಕ ಮಿಷಿನ್ನೇ ಆವಾಗ ಈಸ್ಕೊಂಡಿದ್ದು ನಾನು ಮೂರು ಸಾವ್ರಕ್ಕೆ ಈಸ್ಕೊಂಡೆ ಅಕ್ಕ ನಾನು ಹ್ಞೂ ಮೂರು ಸಾವ್ರಕ್ಕೆ ಈಸ್ಕೊಂಡಿರೋ ಮಿಷಿನ್ ಇವಾಗ ಅದೇ ಚೆನ್ನಾಗಿ ಹೊಲೀತೈತೆ ಹೊಸ ಮಿಸಿನ್ನೆಲ್ಲ ಏನಕ್ಕ ಅಷ್ಟೊಂದು ಚೆನ್ನಾಗಿರಲ್ಲ ನನಗೆ ಪವರ್ ಮಿಷಿನ್ ಬರಲ್ಲ ಹ್ಞೂ ಹೌದಕ್ಕ ಇಲ್ಲಿ ಇಲ್ಲಿ ಆಸ್ಪೆಟ್ಲ್ಗೆ ಒಂದು ಐನೂರು ರೂಪಾಯಿ ಕೊಡ್ರಿ ಸಾಲ ಅಂದ್ರೂ ಯಾರು ಕೊಡಲ್ಲ ಅದೇ ನಾನು ಯಾರಾನ ಹಂಗೆ ಬಂದು ಪಾಪ ಅಂತ ಕೇಳಿದ್ರೆ ಕೊಟ್ಬಿಡ್ತೀನಕ್ಕ ನನ್ನ ಫ್ರೆಂಡಿಗೊಂದು ಹತ್ತು ಸಾವಿರ ಈಸ್ಕೊಟ್ಟೆ ಬಡ್ಡಿಗೆ ಎಲ್ಲಾನ ಈಸ್ಕೊಡಂದ್ಲು ನಾನು ಈಸ್ಕೊಟ್ಟೆ ಒಂದೆರ್ಡು ತಿಂಗಳು ಬಡ್ಡಿ ಕಟ್ಟಿದಳಕ್ಕ ಆಮೇಲೆ ಕಟ್ಟೇ ಇಲ್ಲ ಮೂರು ತಿಂಗಳು ನಾನು ಬಡ್ಡಿ ಕಟ್ಟಿದೆ

ಹಾಂ ಮೂರು ತಿಂಗ್ಳು ನಾನು ಬಡ್ಡಿ ಕಟ್ಟಿ ನಂದು ಒಡವೇನೋಗಿ ಎತ್ಕೊಂಡೋಗಿ ಹತ್ತು ಸಾವಿರಕ್ಕಿಕ್ಕಿ ಅವ್ರಿಗೆ ಕೊಟ್ಬಿಟ್ಟೆ ನಾನು ಹ್ಞೂ ಕೊಟ್ಬಿಟ್ಟೆ ನಾನು ಆಮೇಲೆ ಯಾರಿಗೂ ನಾನಿನ್ನು ಒಂದು ರೂಪಾಯಿ ಈಸ್ಕೊಡಲ್ಲ ಅಕ್ಕ ಒಂದು ರೂಪಾಯಿ ಯಾರಿಗೂ ಈಸ್ಕೊಡಲ್ಲ ನಾನು ನಾನು ಎಲ್ಲರಿಗೂ ಎಲ್ಪ್ ಮಾಡ್ತೀನಿ ಆನ ಏನು ನಾನು ಯಾವಾಗಾನ ಒಂದು ಐನೂರು ಸಾವಿರ ಕೇಳಿದ್ರೆ ಯಾರು ಕೊಡಲ್ಲ ಹ್ಞೂ ಸುಮ್ಮನೆ ಏನಕ್ಕ ನಾವು ಕೊಟ್ಟು ಹಂಗೆ ಪ್ರೀತಿ ವಿಶ್ವಾಸ ಇಟ್ಕೊಳ್ಬೇಕು ಅಂತೇನೂ ಇಲ್ಲ ಅಕ್ಕ ಬಿಡು ಹ್ಞೂ ಅದೇ ನಾವು ದುಡಿಯೋದು ನಾವು ತಿನ್ನೋದು ಅಷ್ಟೇ ಬೇರೆಯವ್ರಿಗೆ ಕೊಡೋದು ಬೇಡ ಬೇರೆಯವ್ರ ಹತ್ರ ನಾವು ಈಸ್ಕೊಳ್ಳೋದು ಬೇಡ ಅಕ್ಕ ಹ್ಞೂ ಹಂಗೆ ಇರಬೇಕು ಹ್ಞೂ ಸರಿ ಅಕ್ಕ ಹ್ಞೂ ಅದೇ ಬೇರೆಯವ್ರ್ಗೆ ಕೊಟ್ಟು ನಿಷ್ಠುರ ಆಗೋದು ಕೊಡದೇ ನಿಷ್ಠುರ ಆಗ್ಬಿಡೋಣ ಏಕೆ ಕೊಡಬೇಕು ಏತಕೆ ನಿಷ್ಠುರ ಆಗಬೇಕು ಅವ್ರು ಸರ್ಯಾಗಿ ಕಟ್ಟಲ್ಲ ಮಾಡಲ್ಲ ಏನಕ್ಕ ಈಸ್ಕೊಡ್ಬೇಕು ಈಸ್ಕೊಟ್ಟು ಕೊಟ್ಟವ್ನು ಬಂದು ಬಡ್ಡಿ ಕಟ್ಸನ್ನು ಕೊಟ್ಟಿಲ್ಲ ಅಸಲುನೂ ಕೊಟ್ಟಿಲ್ಲ ಏನಮ್ಮ ಹಿಂಗೆ ಮಾಡ್ತೀಯಾ ನೀನು ಅಂತ ನಾನು ಈಸ್ಕೊಂಡ್ಬಿಟ್ಟಿದ್ದೀನಂತ ನನ್ನ ಹತ್ರ ಜಗಳ ಮಾಡ್ತಾನೆ ಅವನು ಹ್ಞೂ ಅದಕ್ಕೆ ಸ ಬೇಡ ಆ ಸಹವಾಸನೇ ಬೇಡ ನನ್ಗೆ ಹ್ಞೂ ಸರಿ ಅಕ್ಕ ಆಯ್ತಕ್ಕ ಹ್ಞೂ ಸರಿ ಹಂಗೆ ಮಾಡ್ತೀನಕ್ಕ ಹ್ಞೂ ನಿಮ್ಮದು ಬ್ಲೌಸ್ ಏನಾನ ಇದ್ದರೆ ಎತ್ಕೊಂಡ್ಬಂದು ಹಾಕ್ರಿ ನಾನು ಒಲ್ದು ಕೊಡ್ತೀನಿ ಹ್ಞೂ ಸರಿ ಅಕ್ಕ ಆಯಿತು ಇಡ್ಲಾ ಹ್ಞೂ ಸರಿ ಅಕ್ಕ ಆಯಿತು ಹ್ಞೂ ಇಡ್ತೀನಿ ಅಕ್ಕ